ನಮ್ಮಲ್ಲಿ ಪದಾರ್ಥಗಳು ಉಪ್ಪಿಟ್ಟು ಮಾಡುವುದರಲ್ಲಿ ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಟೊಮಟೊ ಇವೆಲ್ಲ ಬೇಕು ಅದರಲ್ಲಿ ಟೊಮಟೊ ಇರೋದಿಲ್ಲ ಟೊಮಟೊ ಇರೋದಿಲ್ಲ ಹಾಗಾಗಿ ಹುಣಸೆಹಣ್ಣನ್ನು ನೆನೆ ಹಾಕಿಬಿಟ್ಟು ಉಪ್ಪಿಟ್ಟಿಗೆ ರವೆಯನ್ನು ಹುರಿದು ಬಿಟ್ಟು ಹುರಿದು ಆಮೇಲೆ ಒಗ್ಗರಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಮೆಂತೆ ಕಾಲು ಮೆಂತ್ಯಕಾಳು ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಬೀಜ ಎಲ್ಲ ಒಗ್ಗರಣೆಗೆ ಹಾಕಿ ಇಂಗು ಒಂದು ಚೂರು ಇಂಗು ಹಾಕಿ ಎಲ್ಲ ಹಾಕಿ ಆದ ಮೇಲೆ ಟೊಮಟೋನೆ ಇರೋದಿಲ್ಲ ಹಸಿ ಮೆಣಸಿನಕಾಯಿ ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಆದ ಮೇಲೆ ಹುನ್ಶ್ ನೀರು ಹಾಕಿ ನೀರು ಹಾಕಿ ಆದ ಮೇಲೆ ಈರುಳ್ಳಿ ಆ ಈರುಳ್ಳಿ ಎಲ್ಲ ಬೇಯಿಸ್ಕೊಂಡು ಎಲ್ಲ ಆದ ಮೇಲೆ ಎಲ್ಲ ರೋಸ್ಟ್ ಆದ ಮೇಲೆ ನೀರು ಹಾಕ್ತೀವಿ ನೀರು ಹಾಕಿದ ಮೇಲೆ ಟೊಮಟೊ ಇರೋದಿಲ್ಲ ಹಾಗಾಗಿ ನಾವು ಹುಣಸೆಹಣ್ಣು ನೆನೆಹಾಕಿಬಿಟ್ಟು ಕಿವುಚಿ ಕೈಯಲ್ಲಿ ಕಿವುಚಿ ಹುಣಸೆಹಣ್ಣು ಹಾಕಿ ಆಮೇಲೆ ಉಪ್ಪಿಟ್ಟು ಮಾಡಿರ್ತೀವಿ ಮಾಡಿ ಮಾಡಿ ರೆಡಿ ಮಾಡ್ತೀವಿ